ನಾನು ಫೋನ್ ಬುಕ್ ಮಾಡಿ ತೊಕೊಂಡೆ ಫೋನು ಬುಕ್ ಮಾಡೋದ್ರಿಂದ ನನಗೆ ಚೆನ್ನಾಗೂ ಇರಲ್ಲ ಫೋನು ಆದರೆ ನಾವು ಹಂಗ್ ಇದರಲ್ಲಿ ಕಮ್ಮಿ ರೇಟಿಲ್ದಲ್ಲಿ ಸಿಗುತ್ತೆ ಬುಕ್ ಮಾಡಿದ್ರೆ ಫೋನು ಅಷ್ ಫೋನ್ ನಾನು ವಿವೋ ಅಂತ ವಿವೋ ಬುಕ್ ಮಾಡಿ ತೊಕೊಂಡೆ ವಿವೋ ನೋಡಿದ್ರೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೇನೋ ಮತ್ತೆ ಅದರಲ್ಲಿ ಎಷ್ಟೊಂದು ಡ್ಯಾಮೇಜಾಗಿತ್ತು ನಾನು ನನಗೆ ತುಂಬ ಫೋಟೋಸ್ ಅಂದರೆ ತುಂಬ ಇಷ್ಟ ಫೋಟೋಸು ತೊಗೊಳೋಣ ಅಂತ ನಾನು ಕ್ಯಾಮ್ರ ಆನ್ ಮಾಡಿದೆ ಕ್ಯಾಮ್ರ ನೋಡಿದ್ರೆ ಯಾವುದೂ ಫ್ ಫೋಟೋನೇ ಕ್ಲಿಯರಿಟಿ ಬರ್ತಾ ಇಲ್ಲ ಫೋನು ಎಲ್ಲ ಹಾಳಾಗಿದೆ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಒಳಗಡೆ ಏನು ವರ್ಕೇ ಆಗ್ತಾ ಇಲ್ಲ ಸೌಂಡ್ ಬರ್ತಿಲ್ಲ ಏನು ಬರ್ತಿಲ್ಲ ಅದಕ್ಕೆ ನಾವು ಫೋನ್ ಫೋನ್ ಬುಕ್ ಮಾಡೋದು ಚೆನ್ನಾಗಿರಲ್ಲ ಫೋನ್ ಬುಕ್ ನಾವು ಅಂಗಡಿಯಿಂದ ತೊಕೊಂಡ್ರೆ ಚೆನ್ನಾಗಿರುತ್ತೆ ಅಂಗಡಿ ಫೋನ್ ಬುಕ್ ಮಾಡಿದ್ರೆ ಬುಕ್ ಮಾಡಿದ್ರೆ ಕಮ್ಮಿ ಇರುತ್ತೆ ಐದು ಸಾವಿರ ಆರು ಸಾವಿರಗೆಲ್ಲ ಸಿಗುತ್ತೆ ಆದರೆ ಅಂಗಡಿಗಳಲ್ಲಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಅನ್ ಮೂವತ್ತು ಸಾವಿರ ಇರುತ್ತೆ ಅದಕ್ಕೆ ನಾವು ಅಂಗ್ಡಿನಲ್ಲಿ ಜಾಸ್ತಿ ಅಂತೇಳಿ ನಾವು ಬುಕ್ ಮಾಡಿ ತೊಕೊಂಡ್ರೆ ನೋಡಿ ಈ ಥರ ಬರುತ್ತೆ ಬುಕ್ ಬುಕ್ ಮಾಡೋದ್ರಿಂದ ಫೋನ್ಸು ಫೋನು ನಿಜ ಒಂಚೂರು ಚೆನ್ನಾಗಿಲ್ಲ ನೋಡೋದಕ್ಕೇನೋ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ಯೂಸ್ ಮಾಡಿದ್ರೆ ಸೌಂಡು ಬರ್ತಿಲ್ಲ ಏನು ಬರ್ತಿಲ್ಲ ನಾನು ಆ್ಯಕ್ಚುಲಿ ಫೋನ್ ಯೂಸ್ ಮಾಡ್ತಿರ್ಲಿಲ್ಲ ನಾನು ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ತೊಕೊಂಡಿರೋದಕ್ಕೆ ನನಗೆ ಫೋನು ತೊಗೋಬೇಕು ಅಂತ ಆಸೆ ಆಯಿತು ಆ ಆಸೆ ನೋಡಿದ್ರೆ ನಿರಾಸೆ ಆದಂಗಾಗೋಯ್ತು ಈ ಫೋನು ನನಗೆ ಯೂಸ್ ಮಾಡಕ್ಕೂ ಬರ್ತಿರಿಲ್ಲ ಆದರೂ ಹೆಂಗೋ ಹಂಗೆ ಕಲ್ತ್ಕೊಬೇಕು ಅಂತ ತುಂಬ ಆಸಕ್ತಿ ಇತ್ತು ಬುಕ್ ಮಾಡಿ ನೋಡಿದ್ರೆ ವಿವೋ ಅದರಲ್ಲಿ ಸೌಂಡ್ ಕೂಡ ಬರ್ತಿಲ್ಲ ನಾವು ಯೂಸ್ ಮಾಡಕ್ಕೋದ್ರೆ ಎಲ್ಲ ಸ್ಕ್ರ್ಯಾಚಸ್ ಸ್ಕ್ರ್ಯಾಚಸ್ಸು ಡಿಸ್ಪ್ಲೇ ಹೊ ಡಿಸ್ಪ್ಲೇ ಎಲ್ಲ ನೆಟ್ಟಗಿಲ್ಲ ಚೆನ್ನಾಗಿರಿಲ್ಲ ತಿರ್ಗಾ ಅದರಲ್ಲಿ ನಾವು ಫೋರ್ ಜಿ ಬಿ ಅಂತ ಇದ್ದರೆ ಅಲ್ಲಿ ಅವರು ಥ್ರೀ ಜಿ ಬಿ ಥರ ಕಾ ಕಳ್ಸಿದ್ದಾರೆ ಫೋನು ಈಗ ನಾವು ಏನು ಮಾಡಬೇಕು ಅಂತನೂ ಗೊತ್ತಾಗ್ತಿಲ್ಲ ಫೋನ್ ಮಾತ್ರ ನೋಡೋದಕ್ಕೇನೋ ತುಂಬ ಚೆನ್ನಾಗಿದೆ ಆದರೆ ಕ್ವಾಲಿಟಿ ಮಾತ್ರ ತುಂಬ ಇದರಲ್ಲಿದೆ ಫೋನು ಫೋನನ್ನು ಮೊಬೈಲ್ ಅಂದರೆ ನಾವು ಅಂಗಡಿಯಲ್ಲಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಮೊಬೈಲಲ್ಲಿ ನಾವು ಯಾವ್ತರ ಇದು ಮಾಡಿದ್ರೆ ಅದೇ ಥರಾನೇ ಬರುತ್ತೆ ಅಂತ ಅನ್ಕೊತೀವಿ ಆದರೆ ಫೋನು ಆ ಥರ ಡ್ಯಾಮೇಜಾಗಿ ಬರುತ್ತೆ ಅಂಗ್ಡಿಗಳಲ್ಲಿ ತೊಗೋಬೇಕು ಅಂಗ್ಡಿಯಲ್ಲಿ ತೊಗೊಂಡ್ರೆ ಯಾವುದು ಎತ್ತ ಅಂತ ನಾವು ಏನಾದರೂ ಒಂದು ಮಿಸ್ಟೇಕಾಗಿದ್ದರೆ ಅದು ಹೋಗಿ ವಾಪಸ್ ಕೊಡ್ಬೋದು ಅಂಗಡಿಗಳಲ್ಲಿ ಅದೇ ಮೀಶೋದಲ್ಲಿ ಮತ್ತೆ ಹಾಕದ್ರೆ ಅವರು ಅಮೌಂಟು ಅಷ್ಟೊಂದು ಕಳಿಸೋದಿಲ್ಲ ನಾವು ಕೊಟ್ಟಿರೋ ಅಮೌಂಟನ್ನು ಅಂದರೆ ಅವರು ಅಕೌಂಟಿಗೆ ಹಾಕ್ತೀನಿ ಅದು ಇದು ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ನಾವು ಫುಲ್ ಇವಾಗ ಏನು ಮಾಡಬೇಕು ಅಂದರೆ ಈಗ ನಮ್ಮಪ್ಪ ಇದ್ಕೊಂಡು ನೀನು ಇನ್ನೊಂದ್ಸರಿ ಬುಕ್ ಮಾಡು ಬುಕ್ ಬುಕ್ ಮಾಡಬೇಡ ನಾನು ನಿನಗೆ ಅಂಗ್ಡಿಯಲ್ಲಿ ತಗೋಡ್ಸ್ತೀನಿ ಅಂತೇಳಿದ್ರು ಅಂದರೆ ಬುಕ್ ಮಾಡೋದ್ರಲ್ಲಿ ಚೆನ್ನಾಗಿರುತ್ತೆ ಚೆನ್ನಾಗಿರೋದೇ ಬರುತ್ತೆ ಆದರೆ ನೋಡಿ ಈ ಥರಯೆಲ್ಲ ಸ್ಕ್ರ್ಯಾಚಸ್ ಆಗಿರುತ್ತೆ ಸೌಂಡ್ ಕೂಡ ಬರ್ತಿಲ್ಲ ಎಲ್ಲ ಹಾಳಾಗಿರೋವೇ ಕಳ್ಸ್ತಾರೆ ನೀವು ಕ್ಯಾಮ್ರ ನನಗೆ ಫೋಟೋಸ್ ಅಂದರೆ ತುಂಬ ಇಷ್ಟ ಫೋಟೋ ತೆಗಿ ಫೋಟೋ ತೆಗ್ದ್ಕೊಳ್ಳೋಣ ಅಂದರೆ ಅದರ ಫ್ರಂಟ್ ಕ್ಯಾಮ್ರ ಕೂಡ ಬ್ಯಾಕ್ ಕ್ಯಾಮ್ರ ಕೂಡ ವರ್ಕ್ ಆಗ್ತಾನೆ ಇಲ್ಲ ನನ್ನ ಫೋಟೋ ಎಲ್ಲ ಬ್ಲರ್ರಾಗಿ ಕಾಣಿಸ್ತಾ ಇದೆ ಒಂಥರ ಶೇಡಾಗಿರೋ ಥರ ಕಾಣಿಸುತ್ತೆ ಫೋಟೋಗಳು ಹ್ಞೂ ಅದರಲ್ಲಿ ಒಂದು ಚಾರ್ಜರ್ ಕೂಡ ನಿಲ್ತಾ ಇಲ್ಲ ಏನು ಮಾಡೋದು ಒಂದೂ ಅರ್ಥಾನೇ ಆಗ್ತಾ ಇಲ್ಲ ಸುಮ್ಮನೆ ಇಸ್ಕೊಂಡೆ ಅನಿಸುತ್ತೆ ಈ ಫೋನು ನಾವು ಬುಕ್ ಮಾಡಿದ್ರೆ ಅದೇನು ಚೆನ್ನಾಗೆ ಇರಲ್ಲ ಬುಕ್ ಮ್ ಬುಕ್ ಮಾಡಿದ್ರೆ ನಾವು ಏನಾಗುತ್ತಂದರೆ ಬುಕ್ ಮಾಡಿದ್ರೆ ಚೆನ್ನಾ ಬುಕ್ ಮಾಡಿದ್ರೆ ಅದರಲ್ಲಿರೋ ಇದರಲ್ಲೆಲ್ಲ ಪಾರ್ಟ್ಸಲ್ಲೆಲ್ಲ ಕಿತ್ಕೊಂಡಿರೋ ಥರ ಬ್ಯಾಟ್ರಿ ಎಲ್ಲ ಬೇರೆ ಬೇರೆದೆಲ್ಲ ಚೇಂಜ್ ಮಾಡಿರ್ತಾರೆ ಅಂಗ್ಡಿಯಲ್ಲಿ ತೊಕೊಂಡ್ರೆ ಅದೇ ಬ್ಯಾಟ್ರಿ ಹೊಸ ಬ್ಯಾಟ್ರಿ ಹಾಕಿ ನಾವೇ ಚೆಕ್ ಮಾಡಿ ನೋಡಿಕೊಂಡು ತೊಕೊಂಬರ್ಬೌದು ಈಗ ಈ ಅಂಗಡಿ ಈ ಬುಕ್ ಬುಕ್ ಮಾಡಿದ್ರೆ ಅದರಲ್ಲೆಲ್ಲ ನೋಡಕ್ಕಾಗಲ್ಲ ಅವರು ಪ್ಯಾಕ್ ಮಾಡಿ ಕಳ್ಸಿರ್ತಾರೆ ಪ್ಯಾಕ್ ಮಾಡಿದ್ದು ಬಿಚ್ಚಿದರೆ ಅದು ನೋಡೋಕ್ಕೆ ಏನೋ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆದರೆ ಬಿಚ್ಚಿ ನೋಡಿದ್ರೆ ಅದೇ ಥರ ಇದೇ ಥರ ಇರುತ್ತೆ ನಾವು ನಮ್ಮ ಮನೆ ನಮ್ಮ ಮನೆ ಪಕ್ದಾಗಿರೋರೆಲ್ಲ ಏನಕ್ಕೆ ಬುಕ್ ಮಾಡಿದೆ ಅದು ಇದು ಅಂದರು ನನ್ನ ಫ್ರೆಂಡ್ಸ್ ಕೂಡ ಅಂದರು ಅಪ್ಪಗೆ ತಗೋಡ್ಸ್ತಾ ಇದ್ದರಲ್ಲ ನಿಮ್ಮಪ್ಪ ಯಾಕೆ ನೀನು ಇದೇ ಥರ ತೊಕೊಂಡೆ ಬುಕ್ ಮಾಡಿ ತೊಕೊಂಡೆ ಈಗ ನೋಡ್ದಾ ಯಾವ ಥರ ಬಂತು ಬೇಕಾಗಿತ್ತಾ ನಿನಗೆ ಅದು ಇದು ಅಂದರು ಹ್ಞೂ ಸರಿ ಬಿಡು ಅಂತೇಳ್ಬಿಟ್ಟು ಈಗ ನಾನು ಈಗ ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ ಹೊಸಾದ್ ತಗೋಡ್ಸ್ತೀನಿ ಅಂತ ಅಪ್ಪ ಹೇಳದ್ರು ಅಪ್ಪ ಇದ್ಕೊಂಡು ದೀಪಾವಳಿಗೆ ಆಫರ್ಗಳು ಬಿಡ್ತಾರಲ್ಲ ರಿಯಾಯಿತಿ ಕಮ್ಮಿ ಇರುತ್ತೆ ನೀವು ಅದು ಫುಲ್ ಅಮೌಂಟ್ ಕೊಟ್ಬಿಟ್ಟು ಇಸ್ಕೊಂಬರ್ಬೋದು ಹಣ ಕಮ್ಮಿ ಇರುತ್ತೆ ಹಬ್ಬಕ್ಕೆ ಸೀಸನ್ ಅಲ್ವಾ ಅದರಲ್ಲಿ ಚೆನ್ನಾಗಿರುತ್ತೆ ತಕೊಣ್ಯಾ ರೆಡ್ಮಿ ಚೆನ್ನಾಗಿರುತ್ತೆ ಅಂತೇಳಿದ್ರು ಈಗ ನನಗೆ ವಿವೋ ಬೇಕಪ್ಪಾ ವಿವೋ ನೋಡಿ ಈ ಥರ ನೋಡಿ ಬುಕ್ ಮಾಡಿದ್ದಕ್ಕೆ ಈ ಥರ ಬಂತು ಏನು ಮಾಡೋದು ಅಂತೇಳ್ದ್ರೆ ಬಿಡು ಏನ್ ಹೋಗಲಿ ಇನ್ನೊಂದ್ಸರಿ ಬುಕ್ ಮಾಡಬೇಡ ಫೋನ್ಸೆಲ್ಲ ಈಗ ಯಾವುದೂ ಚೆನ್ನಾಗಿ ಬರಲ್ಲ ಅವರೆಲ್ಲ ಚೆನ್ನಾಗಿರುತ್ತೆ ಅಂತೇಳ್ತಾರೆ ಅವರು ಇದರಲ್ಲೆಲ್ಲ ಇಮೇಜಸ್ಸಲ್ಲೆಲ್ಲ ಚೆನ್ನಾಗಿ ಹಾಕಿರ್ತಾರೆ ಈ ಈ ಥರ ಈ ಥರದ್ದು ಈ ಮಾಡ್ಲು ಆ ಮಾಡ್ಲು ಅಂತ ಹಾಕಿರ್ತಾರೆ ಆದರೆ ಕಳಿಸೋದೇ ಬೇರೆ ಥರ ಇನ್ನೊಂದ್ಸರಿ ಬುಕ್ ಮಾಡಬೇಡ ಅಂತ ಅಪ್ಪ ಎಲ್ಲ ಬೈದರು ಈಗ ದೀಪಾವಳಿ ಹಬ್ಬಕ್ಕೆ ಚೆನ್ನಾಗಿರೋ ಅಂಗಡಿಗೋಗಿ ಚೆನ್ನಾಗಿರೋದೇ ಮೊಬೈಲ್ ತೊಕೊಳೋಣ ಅನ್ಕೊಂಡಿದ್ದೀನಿ ತೊಗೋಬೇಕು ಅಪ್ಪ ಇದ್ಕೊಂಡು ಈಗ ನಾನು ಬುಕ್ ಮಾಡಿರೋದ್ರಲ್ಲಿ ಇಯರ್ ಫೋನ್ಸೆಲ್ಲ ಬಂದಿತ್ತು ಇಯರ್ ಫೋನ್ಸ್ ಕೂಡ ಅದು ಹಾಳಾಗಿತ್ತು ಅದೆಲ್ಲ ವೈರ್ಸ್ ಎಲ್ಲ ಇದಾಗಿತ್ತು ಅದರಲ್ಲಿ ತುಂಬ ಹಳೆದೇ ಕೊಟ್ಟಿದ್ರು ನಾನು ಹೊಸಾದು ಅನ್ಕೊಂಡೆ ನೋಡಿದ್ರೆ ಹಳೇದು ಕೊಟ್ಟಿದ್ದರು ನಾನು ನೋಡ್ಬಿಟ್ಟಾದ್ರು ತೊಕೋಬೇಕಾಗಿತ್ತು ನೋಡ್ಬಿಟ್ಟು ತೊಗೊಂಡಿಲ್ಲ ನಾನು ಇನ್ನೊಂದ್ಸರಿ ನಾವು ಬುಕ್ ಮಾಡೋದ್ಬೇಡ ನಮಗೆ ಚೆನ್ನಾಗಿರಲ್ಲ ಏನೂ ಇಲ್ಲ ಯಾಕೆ ತೊಗೊಂಡು ಸುಮ್ಮನೆ ವೇಸ್ಟ್ ಮಾಡಬೇಕು ತೊಕೊಂಡ್ರುನು ಚೆನ್ನ ಚೆನ್ನಾಗಿರ್ಬೇಕು ಚೆನ್ನಾಗಿ ಬಾಳಿಕೆ ಬರೋ ಥರ ತೊಕೊಬೇಕು ತೊಕೊಂಡ್ರೆ ಈ ಥರ ಎಲ್ಲ ಬಂದರೆ ಯಾವ ಥರ ತೊಗೊಳಕ್ಕಾಗುತ್ತೆ ತೊಕೊಣೋದುಕ್ಕೂ ಆಗೋದಿಲ್ಲ ಇನ್ನೊಂದ್ಸರಿ ನಾನು ವಿವೋ ನನಗೆ ತುಂಬ ಇಷ್ಟ ವಿವೋ ಅಂದರೆ ವಿವೋ ಮೊಬೈಲ್ ನಾನು ಯಾವತ್ತೂ ಯೂಸ್ ಮಾಡಿಲ್ವಲ್ಲಾ ಯೂಸ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನೋಡಿದ್ರೆ ಇದೇ ಥರ ಬಂತು ಅದಕ್ಕೆ ನಮ್ಮಪ್ಪ ಹೇಳಿದಾರೆ ಇವಾಗ ದೀಪಾವಳಿಗೆ ತಗೋಡ್ಸ್ತಾರೆ ಅಂತ ದೀಪಾವಳಿ ಬಂದಾದಮೇಲೆ ಹೋಗ್ತೀವಿ ಹೋಗಿ ಚೆನ್ನಾಗಿರೋ ಅಂಗಡಿಯಲ್ಲಿ ಈಗ ಪೂರ್ವಿಕಾ ಜು ಪೂರ್ವಿಕಾ ಅಂಗಡಿ ಅಂತ ಒಂದಿದೆ ಮೊಬೈಲ್ ಶಾಪು ಆ ಶಾಪಲ್ಲಿ ತೊಗೋಬೇಕು ಅನ್ಕೊಂಡಿದ್ದೀವಿ ಅದೆಷ್ಟಾದ್ರು ಆಗಲಿ ಕಾಸ್ಟ್ಲಿ ಅಂದರೆ ಎಷ್ಟಾದರೂ ಹಣ ಆಗಲಿ ತೊಗೊತೀನಿ ಹಣ ಜಾಸ್ತಿ ಇದ್ರು ಚಂದ ಇರ್ಬೇಕಲ್ವಾ ಚೆನ್ನಾಗಿರ್ ಚೆನ್ನಾಗಿರೋದನ್ನೇ ಯೂಸ್ ಮಾಡಬೇಕು ಈ ಥರವೆಲ್ಲ ಇದ್ದರೆ ಯಾವ ಥರ ಯೂಸ್ ಮಾಡೋದೇಳಿ ಬುಕ್ ಮಾಡೋದು ನಾನು ಬುಕ್ ಮಾಡದ್ನ ಬುಕ್ ಮಾಡಿದ್ರೆ ಅಲ್ಲಿ ಅಲ್ಲಿ ನೋಡಿ ಕ್ ಕ್ಯಾಮ್ರ ಎಷ್ಟು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿದ್ರೆ ಫೋಟೋ ಒಂದು ಹಿಡಿದ್ರೆ ಸಾಕು ಫೋಟೋ ಎಲ್ಲ ಬ್ಲರ್ರಾಗಿ ಕಾಣಿಸುತ್ತೆ ಹೆಂಗೆ ಫೋಟೋ ಇದು ಮಾಡೋದು ಫೋಟೋ ಹೊಡ್ಕೊಳೋದು ಹೆಂಗೆ ನಾವು ವೀಡಿಯೋಸ್ ಮಾಡೋದು ಹೆಂಗೆ ಹ್ಞೂ ಅದ್ನ ನೋಡೋದಕ್ಕೆ ಎಲ್ಲ ಸ್ಕ್ರ್ಯಾಚುಗಳ ಥರ ಕಾಣಿಸ್ತೈತೆ ಆದರೆ ನೋಡಿದ್ರೆ ಮೇಲೆ ಎಲ್ಲ ನೋಡಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಇನ್ನೊಂದ್ಸರಿ ಬುಕ್ ಮಾಡೋದಕ್ಕಿಂತ ಅಂಗಡಿಯಲ್ಲೋಗಿ ತೊಕೊಳೋದೆ ಒಳ್ಳೆಯದು ಈಗ ನಮ್ಮ ಆಂಟಿದು ಕೂಡ ಅದೇ ಥರಾನೇ ಆಗಿತ್ತು ಬುಕ್ ಮಾಡಿದ್ದರು ನಮ್ಮ ಆಂಟಿ ಕೂಡ ನೋಡಿದ್ರೆ ಇನ್ನಿದು ನಮ್ಮ ಆಂಟಿ ಮಾಡಿದ್ದಿದ್ದು ಯಾವುದಂದ್ರೆ ಆ್ಯಪಲ್ ಆ್ಯಪಲ್ಲು ಇವಾಗೆಲ್ಲ ಅದೇ ಅಲ್ವಾ ಆ್ಯಪಲ್ ಅಂದರೆ ತುಂಬ ಕಾಸ್ಟ್ಲಿ ಫೋನು ಅದು ಇದು ಅಂತಾರೆ ಅದನ್ನ ಬುಕ್ ಮಾಡಿದ್ದರು ಅವರು ಟ್ವೆಂಟಿ ಫೈವ್ ಥೌಸೆಂಡ್ ಏನೋ ಅದ್ರಲ್ಲಿ ತೋರಿಸಿದ್ದು ಇವರು ಅದನ್ನು ಬುಕ್ ಮಾಡಿ ತೊಕೊಂಡ್ರು ಚೆನ್ನಾಗೆ ಇತ್ತು ಅಂದರೆ ಕ್ಯಾಮ್ರ ಮಾತ್ರ ವರ್ಕ್ ಆಗ್ತಿರ್ಲಿಲ್ಲ ಅಷ್ಟೇ ಇನ್ನೆಲ್ಲ ಚೆನ್ನಾಗಿತ್ತು ನಮ್ಮ ಆಂಟಿ ಕೂಡ ಹಾಂ ಬೇಡ ಕ್ಯಾಮ್ರ ಏನು ಬರಲ್ಲ ಅಂತೇಳಿ ಮತ್ತೆ ರಿಟನ್ ಹಾಕಿದ್ರು ರಿಟನ್ ಹಾಕಿದ್ರೆ ಅವರು ಯಾವಾಗೋ ಬಂದು ತೊಕೊಂಡು ಹೋಗಿದ್ದು ಅವ್ರು ಇವಾಗ ತ್ರಿ ರಿಟನ್ ಹಾಕಿದ್ರೆ ಯಾವಾಗೋ ತೊಕೊಂಡಿದ್ದು ಅದಕ್ಕೆ ನಾವು ಸುಮ್ಮನೆ ಬುಕ್ ಮಾಡೋದು ಬೇಡ ಅಂಗಡಿಯಲ್ಲೇ ಹೋಗ್ ತೊಕೊಳೋಣ ದೀಪಾವಳಿಗೆ ಆಫರ್ಗಳು ಬಿಟ್ಟಿರ್ತಾರೆ ರಿಯಾಯಿತಿ ಕಮ್ಮಿ ಇರುತ್ತೆ ಅಂತೇಳಿ ಇದು ಮಾಡಿದ್ರು ಆಂಟಿ ಇದ್ಕೊಂಡು ನಮ್ಮ ಆಂಟಿ ಇದ್ಕೊಂಡು ಕರ್ಕೊಂಡು ಹೋಗ್ತೀನಿ ದೀಪಾವಳಿಗೆ ಬಾ ಅಪ್ಪನ ಹತ್ರ ಕಾಸು ಈಸ್ಕೋ ಚಂದಾಗಿರೋದು ತೊಗೊಡ್ಸ್ತೀನಿ ರೆಡ್ಮಿ ತೊಗೊಡ್ಸ್ತೀನಿ ಅಂತ ಹೇಳಿದ್ರು ಈಗ ರೆಡ್ಮಿ ತೊಗೋನ್ಸ್ ತಗ್ಸ್ಕೊಂತೀನಿ ಚೆನ್ನಾಗಿರುತ್ತೆ ಚೆನ್ನಾಗಿ ಯೂಸ್ ಮಾಡಬೇಕು ಅಂತ ಆಸೆ ಯೂಸ್ ಮಾಡ್ತೀನಿ ನೀವು ಬಂದು ಯು ಅಂಗ್ಡಿಗಳಲ್ಲಿ ತೊಕೊಳ್ಳಿ ಅಂದರೆ ಬುಕ್ ಮಾಡಕ್ಕೋಗ್ಬೇಡಿ ಫೋನ್ಸ್ ಅವೆಲ್ಲ ನೀವು ಬುಕ್ ಮಾಡಿದ್ರೆ ಚಂದಾಗಿರೋದು ನೋಡಿ ಕ್ವಾಲ್ಟಿ ಇರೋದನ್ನು ನೋಡಿ ಬುಕ್ ಮಾಡಿ ಇಲ್ಲಾಂದರೆ ಅಂಗ್ಡಿಯಲ್ಲೋಗಿ ತೊಕೊಳೋದೆ ಒಳ್ಳೆಯದು ಈಗ ನಾವು ದೀಪಾವಳಿಗೋಗಿ ಆಫರ್ ಬಿಡ್ತಾರೆ ಬಿಟ್ಟರೆ ಹೋಗಿ ತೊಕೊತೀನಿ ನನಗೆ ರೆಡ್ಮಿ ತೊಕೊಬೇಕು ಅಂತ ಆಸೆ ನೀವೂ ತೊಕೊಳ್ಳಿ